ಜೆ ಪಿ ಜಿ ಮಾಡಬೇಕಿದಕ್ಕೆ

ಹಾಂ ಹೌದು ಹೇಳಿ ಹಾಂ ಹಾಂ ಹಾಂ ಹೇಳಿ ಏನಾಯಿತು ಮತ್ತೆ ಬೇಗ ಕ್ಯೂರಾಗೊ ಹಾಗೆ ಮಾಡ್ಬೋದು ಅದರೆ ನಿಮಗೆ ಅದು ಪ್ರಾಬ್ಲಮ್ ಕೊಡತ್ತೆ ಅದರ ಸಲುವಾಗಿ ಇದನ್ನೇ ಲೈಟ್ ಲೈಟಾಗಿ ಯೂಸ್ ಮಾಡಿ ನೋಡಿ ನೀವು ಹೆವಿ ಎಂ ಜಿ ಇರೋದು ಟ್ಯಾಬ್ಲೆಟ್ ತೊಗೋಬಾರ್ದು ಅದು ಕಿಡ್ನಿಗೆ ಹೊಡೆತ ಬೀಳುತ್ತೆ ಅಂತ ಹೇಳಿ ನಾನು ನಿಮಗೆ ಏಜ್ ಪ್ರಕಾರ ನಿಮಗೆ ಕಮ್ಮಿ ಎಂ ಜಿ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ ಅದರೊಳಗೆ ನೀವು ಸ್ವಲ್ಪ ಒನ್ ಟು ತ್ರೀ ಡೇಸ್ ಕಮ್ಮಿ ಆಗುತ್ತೆ ನಿಮಗೆ ಹಾಗೇನು ಆಗಲಿಲ್ಲ ಮತ್ತೆ ಬಂದು ಚೆಕಪ್ ಮಾಡ್ಕೊಂಡೋಗಿ ಏನಾಗಿತ್ತು ನಿಮಗೆ

ಇಲ್ಲ ಹಾಗೇನಿಲ್ಲ ಅದು ಹಾಗಾದ್ರೆ ನೋಡೋಣ ಒನ್ಸತಿ ಕ್ಲಿನಿಕಿಗೆ ಬನ್ನಿ ಚೆಕಪ್ ಮಾಡ್ತೀನಿ ನಾನು ರಿಪೋರ್ಟ್ ಬರ್ಕೊಡ್ತೀನಿ ಒಂದ್ಸತಿ ಸ್ಕ್ಯಾನ್ ಮಾಡಿಕೊಂಡು ಬರಬೇಕಾಗುತ್ತೆ ನೀವು ಇಲ್ಲ ಖಾಲಿ ಪೈನಲ್ಲ ನಿಮಗೆ ಅದಕ್ಕೆ ಊಟ ತಿಂಡಿಯೊಳಗೇನಿರಲ್ಲ ಜಸ್ಟ್ ಮೆಡಿಸಿನ್ಸ್ ಟೈಮಿಗೆ ಕೊಟ್ಟಿರ್ತೀನಿ ಟೈಮಿಗೆ ತಗೊಂಡ್ರೆ ಆಯಿತು ಆಗತ್ತಷ್ಟೇ ಅದು ಇಲ್ಲ ಇಲ್ಲ ಹಾಗೆ ಹಾಗೇನಿಲ್ಲ ಜಸ್ಟ್ ಮೆಡಿಸಿನ್ಸ್ ಕರೆಕ್ಟ್ ಫಾಲೋ ಮಾಡಿದ್ರಾಯ್ತು ಅವರು ಟೈಮಿಗೆ ಕೊಟ್ಟಂಗೆ ಟೈಮಿಗೆ ತಗೋಬೇಕಾಗುತ್ತೆ ನೆಕ್ಸ್ಟ್ ಹಾಗೆ ನಿಮಗೆ ಕಮ್ಮಿಯಾಗ್ಲಿಲಾರೆ ಒಂದು ಸತಿ ಬನ್ನಿ ಕ್ಲಿನಿಕಿಗೆ ಬನ್ನಿ ನಾನು ಬರ್ಕೊಡ್ತಿನಿ ಹೋಗಲ್ಲೊಂದು ಸ್ಕ್ಯಾನ್ ಮಾಡ್ಸ್ಕೊಂಡು ತಗೊಂಬನ್ನಿ ಯೇ ಯಾರ ಹತ್ರ ಕೇಳ್ತಾಯಿರೋದು ನೀನು ಇಲ್ಲ ಇಲ್ಲ ನನ್ನ ಫ್ರೆಂಡ್ ಕಾಲ್ ಮಾಡಿರೋದು ಅದು ಬಿಡು ಕಷ್ಟಮರ್ ನಿಂತಿದ್ದಾರಲ್ಲ ಏನಂತ ನೋಡಿಕೋ ಹೋಗು ಹಲೋ ಹಾಂ ಹೇಳಿ ಹಾಂ ಒನ್ ಟು ತ್ರಿ ಡೇಸಲ್ಲಾಗುತ್ತೆ ನಿಮಗೆ ಹಾಂ ಎಷ್ಟೇಳ್ಬೇಕಿತ್ತಂದ್ರಿ ಹಾಂ ಅದನ್ನೇ ಕಂಟಿನ್ಯೂ ಮಾಡಿ ಅದನ್ನೇ ಕಂಟಿನ್ಯೂ ಮಾಡಿ ಹಾಂ ಹೌದೌದು ಕೊಟ್ಟಿದೆ ಚೀಟಿ ಬರೆದು ಕೊಟ್ಟಿದ್ದೆನಲ್ಲ ಅದರ ಪ್ರಕಾರವೇ ತಗೊಳ್ಳಿ ನೀವೊಂದ್ಸತಿ ನಿಮಗಿನ್ನೂ ಕಮ್ಮಿಯಾಗಿಲ್ಲಾಂದ್ರೆ ನಾಳೆ ಬಂದು ಹೋಗಿ ಒನ್ ಸತಿ ನಾನು ಚೆಕಪ್ ಮಾಡ್ತೀನಿ ಇನ್ನೊಂದು ಸತಿ ಒನ್ ನೈನ್ ತರ್ಟಿ ಒಪನ್ ಆಗತ್ತೆ ಮಧ್ಯಾಹ್ನ ತ್ರಿ ಒ ಕ್ಲಾಕ್ ನಂತರ ಹಾಂ ತ್ರಿ ಒ ಕ್ಲಾಕ್ ನಂತರ ಅಂದರೆ ನೈನ್ ಒ ಕ್ಲಾಕಿಗೆ ಬಂದ್ ಆಗುತ್ತೆ ತ್ರಿ ಬೆಳಗ್ಗೆ ನೈನ್ ಥರ್ಟಿಯಿಂದ ಒನ್ ಒ ಕ್ಲಾಕ್ ತನಕ ಆ ಮೇಲೆ ತ್ರಿಯಿಂದ ನೈನ್ ತನಕ ಒಪನ್ ಇರತ್ತೆ ಹೌದು ಆಯ್ತು ಸರ್